ಕೋರ್ಡಿನೇಟರ್ ಕೊಶನ್ಸ್ ಕೋರ್ಡಿನೇಟರ್ ಕೊಶನ್ಸ್ ಅಂದರೆ ಆಡಳಿತ ಅವರಿಗೆ ನಾವು ಪ್ರಶ್ನೆಯನ್ನು ಮಾಡೋದು ಈಗ ಉದಾಹರಣೆಗೆ ಆಡಳಿತ ಮಂಡಳಿ ಅವರಿಗೆ ಪರೀಕ್ಷೆಯ ದಿನಾಂಕ ವನ್ನು ಸಿದ್ಧಪಡಿಸಲು ಹೇಳಿದ್ದೇವೆ ಪರೀಕ್ಷೆ ದಿನಾಂಕವನ್ನು ಅವರು ಆ ಸಮಯದಲ್ಲಿ ಸಿದ್ಧಪಡಿಸಿ ಪರೀಕ್ಷೆ ಪತ್ರಿಕೆಯನ್ನು ಮತ್ತೆ ಮಕ್ಕಳಿಗೆ ಓದಿನ ತರಗತಿ ಎಲ್ಲವನ್ನೂ ಪೂರ್ಣಗೊಳಿಸಬೇಕು ಅವರಿಗೆ ನಾವು ಕೊಶನ್ ಮಾಡ್ಬೋದು ಅವರು ಏನಾರ ಪೂರ್ಣಗೊಳಿಸಿಲ್ಲ ಅಂದರೆ ಪಾಠವನ್ನು ಪೂರ್ಣಗೊಳಿಸಿಲ್ಲ ಅಂದರೆ ಅವರಿಗೆ ನಾವು ಪ್ರಶ್ನೆಯನ್ನು ಕೇಳುವ ಹಕ್ಕು ಆಡಳಿತ ಅವರಿಗೆ ಇರುತ್ತೆ ಈ ಸಮಯಕ್ಕೆ ನೀವು ಸರಿಯಾಗಿ ಇದು ಇವತ್ತಿನ ದಿನದ್ದು ತರಬೇತಿ ಮುಗಿಸ್ಬೇಕು ಅಂತ ಹೇಳೋದು ಇರುತ್ತೆ ಆ ಥರ ನಾವು ಅವರಿಗೆ ಪ್ರಶ್ನೆಯನ್ನು ಮಾಡಬಹುದು ಅದೇ ಆಡಳಿತ ಅವರಿಗೆ ಪ್ರಶ್ನೆ ಮಾಡೋದು ಕೋರ್ಡಿನೇಟರ್ ಕೊಶನ್ಸ್ ಎಂದರೆ